ಹಾಂ ಸರ್ ಗುಡ್ ಮಾರ್ನಿಂಗ್ ಮಯೂರ ರೆಸ್ಟೋರೆಂಟ್

ಸರ್ ನಿಮಗೆ ವೆಜ್ಜಲ್ಲಿ ಬೇಕಾ ನಾನ್ವೆಜ್ಜಲ್ಲಿ ಬೇಕಾ ಸರ್ ಸರ್ ಪ್ಯೂರ್ ವೆಜಿರೇಟಿ ವೆಜಿಟೇರಿಯನ್ ಅಂತ ಬಂದರೆ ಸರ್ ನಿಮಗೆ ಬೆಳಗಿನ ತಿಂಡಿ ಯಾವ ಥರ ಬೇಕು ಅಂದರೆ ಬಿಸಿ ಬೇಳೆ ಭಾತ್ ಆಗ್ಬೋದು ರೈಸ್ ಭಾತ್ ಆಗ್ಬೋದು ಸೆಟ್ ದೋಸೆ ಆಗ್ಬೋದು ಮಸಾಲೆ ದೋಸೆ ಆಗ್ಬೋದು

ಸರ್ ತಿಂಡಿ ಅಂತಂದರೆ ಚಿತ್ರಾನ್ನ ಮೊಸರನ್ನ ಹಾಂ ಉಪ್ಪಿಟ್ಟು ಇದೆ ಆಮೇಲೆ ಸ್ಪೆಷಲ್ ಸ್ಪೆಷಲ್ ಕೇಸರಿ ಭಾತಿದೆ ಹಾಂ ಇಡ್ಲಿ ಸಾಂಬಾರು ವಡೆ ಹಾಂ ಇದೆ ಸರ್ ಅದೂ

ಐದು ಪ್ಲೇಟು ಸರ್ ಅಂದರೆ ಏನು ಬೇಕಂತ ಹೇಳಿದ್ರೆ ಸರ್ ಹೇಳ್ಬೋದ ಹಾಂ ಸರ್ ಇದೆ ಸರ್ ಅದು ಪ್ಲೇಟ್ ನೂರಾ ಇಪ್ಪತ್ತು ರೂಪಾಯಿ ಬಂದು ಹಾಂ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸರ್ ಹಾಂ ಸರ್ ಹಾಂ ಸರ್ ಸರ್ ನಿಮ್ಮ ಅಡ್ರಸ್ಸು ಸರ್ ನಿಮ್ಮ ಅಡ್ರಸ್ ಹಾಂ ಸರ್ ಇದೆ ಸರ್

ಹಾಂ ಕಳಿಸ್ಕೊಡ್ತೀನಿ ಸರ್ ಏನಿಲ್ಲ ಕಳಿಸ್ಕೊಡ್ತೀವಿ ಅಡ್ರಸ್ ಸರ್ ಅಂದರೆ ನಿಮ್ಮದು ಲೊಕೇಶನ್ ಹೇಳ್ಬೇಕು ನಿಮ್ಮದು ಎಷ್ಟು ಕಿಲೋಮೀಟರ್ ಆಯ್ತದ್ ಅದ್ರ ಮೇಲೆ ಡಿಪೆಂಡು ಸರ್

ಎರಡು ಕಿಲೋಮೀಟರ್ ದೂರ ಅಂದರೆ ಸರ್ ಅಲ್ಲಿ ಫೈವ್ ಮಿನಿಟಲ್ಲಿ ಡೆಲಿವರಿ ಕೊಡ್ತೀವಿ ಸರ್ ಐದು ಐದರಿಂದ ಹತ್ತು ಐದರಿಂದ ಹತ್ತು ನಿಮಿಷ ಒಳಗಡೆ ಸರ್

ಹೌದು ಸರ್ ಹತ್ತು ನಿಮಿಷದಲ್ ಕಳಿಸ್ಕೊಡ್ತೀವಿ ಸರ್ ನಮ್ದು ಒಂದು ಒ ಟಿ ಪಿ ಬರುತ್ತೆ ನಿಮಗೆ ಹಲೋ ನಮ್ಮ ಮಯೂರ ರೆಸ್ಟೋರೆಂಟಿಂದ ಒ ಟಿ ಪಿ ಬರುತ್ತೆ ಸರ್ ನೀವು ಆ ಒ ಟಿ ಪಿ ಹೇಳಿದ್ರೆ ಮಾತ್ರವೇ ಡೆಲ್ವರಿ ಕೊಡೋದು ಅಂದರೆ ನಿಮ್ಮದು ಪೇಮೆಂಟು ಕ್ಯಾಶ್ ಆ್ಯನ್ ಡೆಲ್ವರಿನ ಅಥ್ವಾ ಆನ್ಲೈನ್ ಪೇಮೆಂಟ ಸರ್ ಅಂದರೆ ಕ್ಯಾಶ್ ಆ್ಯನ್ ಡೆಲ್ವರಿನ ಹಾಂ ಓಕೆ ಸರ್ ಹಾಂ ಸರ್ ಅಡ್ರೆಸ್ ಹೇಳಿ ಸರ್

ಓಕೆ ಸರ್ ಓಕೆ ಹಾಂ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ಮಯೂರ ರೆಸ್ಟೋರೆಂಟಿಗೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಓ ಓಕೆ ಸರ್ ಓಕೆ